ಸರ್ ಇದು ಬ್ಯಾಂಕಾ ಸರ್ ಇದು ಲೋನ್ ಬೇಕಾಗಿತ್ತು ಮನೆ ಲೋನು ಅದಕ್ಕೆ ಫೋನ್ ಮಾಡಿದೆ ಸರ್ ಏನೇನು ಡಾಕಿಮೆಂಟ್ ಕೊಡ್ಬೇಕು ಸರ್ ಟೆನ್ ಲ್ಯಾಕ್ಸ್ ಬೇಕಾಗಿತ್ತು ಸರ್ ಸರ್ ನಾನು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ ಸ್ಯಾಲ್ರಿ ಒಂದು ಟ್ವೆಂಟಿ ಫೈವ್ ಬರ್ತಾ ಇದೆ ಸರ್ ಹ್ಞೂ ಸರ್ ಇಪ್ಪತ್ತೈದು ಸಾವಿರ ಏನೇನು ಡಾಕಿಮೆಂಟ್ ತರಬೇಕು ಸರ್

ಹಾಂ ಫೋಟೊ ಸರಿ ಸರಿ ಸರಿ ಏನು ಚಾರ್ಜಸ್ ಏನು ಬೀಳುತ್ತೆ ಸರ್ ಅದ್ಕೆ

ಹ್ಞೂ ಸರ್ ಇದು ಇನ್ನೊಂದು ಡೌಟ್ ಏನಪ್ಪಾ ಅಂದರೆ ನಮ್ಮ ಮಿನಿಮಮ್ ಎಷ್ಟು ಲ್ಯಾಕ್ಸು ಅಂದರೆ ಲೋನ್ ಸ್ಯಾಂಕ್ಷನ್ ಆಗ್ಬೌದು ಎಷ್ಟು ಸಾ ಹತ್ತು ಲಕ್ಷ

ಇಪ್ಪತ್ತೆರಡು ಸಾವಿರನಾ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಆಯಿತು ಸರ್ ಓಕೆ ಸರ್